ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂಥ ಮುಖ್ಯ ಆರೋಗ್ಯ ಸೌಕರ್ಯಗಳು ಏನಪ್ಪಾ ಅಂದರೆ ಅದು ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎರಡು ಭಾಗವನ್ನು ಮಾಡ್ಬೋದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ಎಸ್ ಎನ್ ಆರ್ ಆಸ್ಪತ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಇರುವಂತಹ ಒಂದು ಆಸ್ಪತ್ರೆ ಇದು ಕೋವಿಡ್ ಸಮಯದಲ್ಲಂತೂ ಅತ್ಯಂತ ಉತ್ತಮವಾದಂಥ ಕಾರ್ಯವನ್ನು ಮಾಡಿದೆ ಏಕಪ್ಪ ಅಂದರೆ ಕೋವಿಡ್ ರೋಗಿಗಳಿಗೆ ಸಪ್ರೇಟ್ ಅವರೇ ಪ್ರತ್ಯೇಕವಾದಂಥ ಒಂದು ವಾರ್ಡನ್ನು ತೆರೆಯುವ ಮೂಲಕ ಅವರಿಗೆ ವಿಶೇಷ ಒಂದು ಆರೋಗ್ಯ ಸೌಕರ್ಯಗಳನ್ನು ಒದಗಿಸುವುದನ್ನು ನಾವಿಲ್ಲಿ ಕಾಣಬೋದು ಆ ಮೂಲಕ ಖಾಸಗಿ ಆಸ್ಪತ್ರೆಗಳು ಸಹ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂಥ ಕೆಲ್ಸಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಇವು ಕೈಗೆಟ್ಟುವ ಕೈಗೆಟುಕುವ ದರದಲ್ಲಿ ಇರುವುದನ್ನು ಖಾಸಗಿ ಆಸ್ಪತ್ರೆಗಳನ್ನು ನಾವಿಲ್ಲಿ ನೋಡ್ಬೋದು ಅತ್ಯಂತ ವೆಚ್ಚದಾಯಕವಾದಂಥ ಒಂದು ಆಸ್ಪತ್ರೆಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಸಹ ಇಲ್ಲ ಎಲ್ಲ ಸಾರ್ವಜನಿಕ ಉತ್ತಮವ ಆರೋಗ್ಯವನ್ನು ಉತ್ತಮ ಆರೋಗ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿತ್ತು ಆ ಮೂಲಕ ಆಯುರ್ವೇದಿಕ್ ಆಸ್ಪತ್ರೆಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋದನ್ನು ನೋಡ್ತೀವಿ ಎಸ್ ಎನ್ ಆರ್ ಆಸ್ಪತ್ರೆ ಆಗಿರ್ಬೋದು ಆರ್ ಜಾಲಪ್ಪ ಆಸ್ಪತ್ರೆಗಳಲ್ಲಿ ಇವೊಂದು ಏನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು ಆಯುರ್ವೇದಿಕ್ಗೆ ಸಂಬಂಧಿಸಿದಂತ ಒಂದು ಆರೋಗ್ಯದ ಒಂದು ಸೇವೆಗಳನ್ನು ನೀಡುವಂಥ ಒಂದು ಆಸ್ಪತ್ರೆಗಳಾಗಿ ಕೆಲಸ ನಿರ್ವ ಕೆಲಸ ನಿರ್ವಹಿಸುತ್ತಿರುವುದನ್ನು ನಾವಿಲ್ಲಿ ನೋಡಿದ್ವಿ ಅದ್ರಲ್ಲ ಎಸ್ ಎನ್ ಆರ್ ಆಸ್ಪತ್ರೆ ಮತ್ತು ಶ್ರೇಯ ಹಾಸ್ಪಿಟಲ್ ಪ್ರಮುಖ ಪಾತ್ರವನ್ನು ವಹಿಸ್ತಾಯಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು